ಆನ್ಲೈನಲ್ಲಿ ಬಟರ್ಫ್ಲೈ ಕಂಪ್ನೀದು ಮಿಕ್ಸರ್ ಗ್ರೈಂಡರನ್ನು ಪರ್ಚೇಸ್ ಮಾಡಿದ್ದೆ ಸೋ ಸ್ಟಾರ್ಟಿಂಗ್ ಒಂದು ಟೂ ತ್ರೀ ಮಂತ್ಸು ಚೆನ್ನಾಗಿ ಬಂತು ಅದಾದ ನಂತರ ಅದ್ರದ್ದು ಬೆಲ್ಟ್ ಕ್ವಾಲಿಟಿ ಅಷ್ಟು ಚೆನ್ನಾಗಿರ್ಲಿಲ್ಲ ಅದರ ಒಳಗಡೆದು ಬ್ಲೇಡ್ ಕಟ್ಟಾಯಿತು ತುಂಬ ಒಂಥರ ಕರ್ಕಶವಾದೊಂದು ಒಂದು ಸೌಂಡ್ಸ್ ಕೇಳಕ್ಕೆ ಸ್ಟಾರ್ಟಾಯಿತು ಈವನ್ ಕಂಪ್ನಿ ಕಡೆಗೆ ಕಾಲ್ ಮಾಡಿದರೆ ಅದು ಫಿಸಿಕಲ್ ಡ್ಯಾಮೇಜಿಗೆ ಅದರದ್ದು ಏನು ರಿಪ್ಲೇಸ್ಮೆಂಟ್ ಬರೋದಿಲ್ಲ ಅನ್ಕಂಡು ಹೇಳಿದರು ಅದಾದ ನಂತರ ಅದ್ರದ್ದು ಬೇರೆ ಬೇರೆ ಜಾರು ಮತ್ತು ಇದು ಎಲ್ಲದರಲ್ಲೂ ಡ್ಯಾಮೇಜ್ ಬರಕ್ಕೆ ಸ್ಟಾರ್ಟಾಯಿತು ಸೊ ಅದು ಸೊ ವಿದಿನ್ ಅ ಇಯರ್ ಒಳಗಡೆ ಅದ್ರದ್ದು ಅದನ್ನು ಸ್ಕ್ರ್ಯಾಪಿಗೆ ಹಾಕುವಂಥ ಪರಿಸ್ಥಿತಿ ಬಂದು ಬಿಡ್ತು ಸೊ ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕಿದ್ರೆ ನೋಡಿಕೊಂಡು ಲೈಕ್ ಒಳ್ಳೆಯ ಕಂಪ್ನಿದು ಪರ್ಚೇಸ್ ಮಾಡ್ಬೇ ಮಾಡೋದು ಉತ್ತಮ ಅಂತ ನಾನು ಅಂದ್ಕೊಂಡಿದೀನಿ